ನಾನು ಹೋಗಿದ್ದೂ ಟೂರಲ್ಲಿ ಅತ್ ಅತ್ಯಂತ ಆರಾಮದಾಯಕವಾಗಿದ್ದು ಅಂದರೆ ಕೃಷಿ ಕೊಡುದೇ ಆರಾಮ್ ಅದೇ ಅದು ಯಾವುದು ಅಂದ್ರೆ ಸ್ಕೂಲ್ಯಿಂದ ನಾವು ಒಂದು ಪ್ರವಾಸ ಹೋಗಿದ್ದು ಹತ್ತನೇ ಒಂದು ಹತ್ತನೇ ಕ್ಲಾಸಲ್ಲಿ ಅದು ಹೇಗೆ ಅಂದರೆ ನಮ್ದು ಒಂದು ಗ್ರೂಪು ಫ್ರೆಂಡ್ಸ್ ಇಂದು ಒಂದು ಟೆನ್ ಮೆಂಬರ್ಸು ನೈನ್ ಮೆಂಬರ್ಸ್ ಇದ್ವಿ ಗಲ್ಸು ನಾವು ಎ ಸೆಕ್ಷನ್ ಬಿ ಸೆಕ್ಷನ್ ಅಂತ ಸೆಕ್ಷನ್ ಅಲ್ಲಿ ಒಂದು ಸೆಕ್ಷನ್ ಫೈವ್ ಮೆಂಬ ಒಂದು ಐದು ಜನ ಇದ್ವಿ ಒಂದು ಸೆಕ್ಷನ್ ನಾಲ್ಕು ಜನ ಒಂಬತ್ತು ಜನ ಹುಡುಗೀರು ಇದ್ವಿ ಅದು ಹೋಗ್ಬೇಕಾದರೆ ನಾವು ನಮ್ಮ ಸ್ಕೂಲಲ್ಲಿ ನಮ್ಮ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಆ ಸ್ಕೂಲ್ ಅಲ್ಲಿ ಹೇಗೆ ಅಂದರೆ ನಾವು ಇಷ್ಟು ದುಡ್ಡು ಕಲೆಕ್ಟ್ ಮಾಡ್ತೀವಿ ಇಂಥ ಇಂಥಾ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಸ್ಕೂಲ್ ಅಲ್ಲಿ ಬೋರ್ಡ್ ಮೇಲೆ ಬರ್ದ್ಬಿಟ್ಟು ಹೋಗಿ ನೀವು ನಿಮ್ಮ ಅಪ್ಪ ಅಮ್ಮಂಗೆ ತೋರ್ಸಿ ಇದು ಇಷ್ಟು ದುಡ್ಡು ಆಗುತ್ತೆ ಬಸ್ಸಲ್ಲಿ ಇಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀವಿ ಇಷ್ಟೊತ್ತಿಗೆ ಕರ್ಕೊಂಡು ಬರ್ತೀವಿ ಇಷ್ಟು ಬಟ್ಟೆ ತರ್ಬೇಕು ಇಂಥ ಇಂಥದ್ದು ತರ್ಬೇಕು ಅಂತ ಎಲ್ಲ ಹೇಳ್ಬೇಕಾದರೆ ನಮಗೆ ತುಂಬ ಖುಷಿ ಅವಾಗ ಅವಾಗ ಅಂದರೆ ನಮಗೆ ಗಿಲ್ಡ್ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ಅಲ್ಲವಾ ಅವಾಗಿನ್ನು ಚಿಕ್ಕ ವಯಸ್ಸು ಓಡಾಡಬೇಕು ನಾವು ಅಲ್ತ್ ಅದನ್ನ ನೋಡಬೇಕು ಇದನ್ನ ನೋಡಬೇಕು ತುಂಬ ಆಸೆ ಇರುತ್ತೆ ನಮಗೆ ಏನು ಈ ಕಡೆ ಮಂಗ್ಳೂರು ಕಡೆ ಸೈಡಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಧರ್ಮಸ್ಥಳ ಸುಬ್ರಹ್ಮಣ್ಯ ಟೇ ದೇವ್ಸ್ಥಾನ ಅವಾಗೆಲ್ಲ ನಮಗೆ ದೇವರು ಅಂದರೆ ಅಷ್ಟು ಇದಿಲ್ಲ ದೇವರು ಅಂದರೆ ನಂಬಿಕೆ ಇತ್ತು ನೋಡಬೇಕು ನೋಡ್ತಾ ಇದ್ವಿ ಅಷ್ಟೇ ನಮಗೇನು ನೀರಲ್ಲಿ ಆಟ ಆಡಬೇಕು ಈ ಥರ ಮಂಗಳೂರಲ್ಲಿ ಪಣಂಬುರ್ ಬೀಚಿಗೆ ಕರ್ಕೊಂಡು ಹೋದ್ರು ಅದು ನನಗೆ ತುಂಬ ಇಷ್ಟ ಆಯಿತು ನಾವು ಹಾ ಉಪ್ಪು ನೀರಲ್ಲಿ ಆಟ ಆಡಿದ ಫ್ರೆಂಡ್ಸ್ ಜೊತೆ ಆಟ ಆಡುದ್ವಲ್ಲ ಅದು ನನಗೆ ಇನ್ನೂ ಕೂಡ ತುಂಬ ನೆನಪಿದೆ ಅದು ನನಗೆ ತುಂಬ ಇಷ್ಟ ಆಯಿತು ಹೇಗೆ ಅಂದರೆ ನಾವು ಅಲ್ಲಿ ಹೋದಾಗ ಬಿಸ್ಲು ಆ ಬಿಸ್ಲಲ್ಲಿ ಸಾಕಾಗ್ ಓಗಿದ್ವಿ ಮೂರ್ ದಿನ ಪ್ರವಾಸ ಇದಿತು ಆ ಮೂರ್ ದಿನ ನಾವು ಆ ಏ ಮುಗುಸ್ಕೊಂಡು ಲಾಸ್ಟ್ ಫೈನಲ್ ಅಲ್ಲಿ ಕರ್ಕೊಂಡ್ ಓದ್ರು ಅಲ್ಲಿ ಬಿಸ್ಲಲ್ಲಿ ಮದ್ಯಾನದಿಂದ ಸಂಜೆವರ್ಗು ಆಟ ಆಡದ್ವಿ ಆ ಬಿಸ್ಲಲ್ ಬಿಟ್ರೆ ಅಲ್ಲಿ ಒಂದು ನಾವ್ ಓದಾಗ ಏನು ಅಂದ್ರೆ ತುಂಬಾ ರಶ್ಶು ತುಂಬ ಅವ ಅದೇ ಟೈಮಲ್ಲಿ ಎಲ್ಲರೂ ಸ್ಕೂಲಿಂದ ಟೂರ್ ಇಟ್ಟಿರ್ತಾರೆ ಅವ ಆಲ್ಮೋಸ್ಟ್ ಅದೇ ಟೈಮ್ ಅಲ್ಲಿ ಇಟ್ಟಿರ್ತಾರೆ ಎಲ್ಲ ಸ್ಕೂಲ್ಗಳಲ್ಲೂ ಯಾಕಂದರೆ ಮಳೆ ಟೈಮಲ್ಲಿ ಎಲ್ಲ ಕಷ್ಟ ಆಗುತ್ತೆ ಅಂತ ಮಳೆ ಟೈಮಲ್ಲಿ ಇಡಲ್ಲ ಅದೇ ಟೈಮಲ್ಲಿ ಇಟ್ಟಿರ್ತಾರೆ ಕರ್ಕೊಂಡು ಹೋಗಿ ಅಲ್ಲಿ ಬಿಸ್ಲಲ್ಲಿ ಬಿಟ್ಟರೆ ನಮಗೆ ಬಿಸಿಲು ಗೊತ್ತಾಗ್ತಾ ಇಲ್ಲ ಆ ಮರಳು ಆ ಉಪ್ಪು ನೀರಲ್ಲಿ ಆಟ ಆಡದು ಅದೇ ಒಂಥರ ಖುಷಿ ನಮಗೆ ಫ್ರೆಂಡ್ಸ್ ಜೊತೆ ಆಟ ಆಡದು ಅವ್ರು ಒಂದು ತಗ್ ನೀರಲ್ಲಿ ತಳ್ಳದು ಯಾವ ಒಂಥರ ನೀರಲ್ಲಿ ತಳ್ಳದು ಅದು ಒಂಥರ ನಮಗೆ ಯಾವತ್ತು ನಾವು ಆ ಥರ ಹೋಗಿರ್ಲಿಲ್ಲ ಸ್ಕೂಲಿಂದ ಕರ್ಕೊಂಡು ಅದು ನಮ್ಗೆ ಹೊಸತನನೇ ಉಂಟು ಹೊಸತನನೇ ತುಂಬ್ತು ಅದು ಹಾಗೆ ನನಗೆ ಇನ್ನು ಸ್ಕೂಲಿಂದ ಹೋಗಿದ್ದು ತುಂಬ ಖುಷಿ ಆಯಿತು ಮತ್ತು ಫ್ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಅಲ್ಲಿ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸು ಅಂದರೆ ಕಾಲೇಜಲ್ಲಿ ನಂಗೆ ಟ್ರಿಪ್ ಕಳಿಸ್ಲಿಲ್ಲ ಅಪ್ಪ ಅಮ್ಮ ನನಗೆ ಅಂದರೆ ನಾವು ಫ್ರೆಂಡ್ಸು ಇಲ್ಲೇ ಲೋಕಲ್ ಅಲ್ಲಿ ಇಲ್ಲೇ ಹತ್ರದಲ್ಲಿ ಇರೋವಂಥದ್ದು ನೀರು ಹಾಲೂರಿಂದ ಮುಂದೆ ವಿಜಯ್ ದುರ್ಗ ಅಂತ ಟೆಂಪಲ್ ಇದೆ ಆಟ ದೇವಿಸ್ಥಾನಕ್ಕೆ ಹೋದ್ರೆ ನನಗೆ ಅಲ್ಲಿ ಹೋದರೆ ನನಗೆ ಹೇಗೆ ಅಂದರೆ ಅದು ಒಂಥರ ಪ್ರವಾಸನೇ ನನಗೆ ನಾವು ಫ್ರೆಂಡ್ಸು ಗಾ ಟೂ ಬೈಕ್ನಲ್ಲಿ ಇಬ್ಬರು ಮೂರು ಜನ ಹೋಗದು ಅಲ್ಲಿ ಮಂತ್ಲಿ ಒಂದ್ಸ್ ಫಿಫ್ ತಿಂಗ್ಳಿಗೆ ಒಂದ್ಸಲ ಹದಿನೈದು ದಿನಕ್ಕೆ ಒಂದು ಸಲ ಹೋಗ್ತಾ ಇದ್ವಿ ನಾವು ಅಲ್ಲಿ ನಮ್ಗೆ ಏನೇ ಬೇಜಾರಿದ್ರುವೇ ಏನೇ ಇದ್ದರೂ ಅಲ್ಲಿ ಹೋದ್ರೆ ನಮಗೆ ತುಂಬಾ ಖುಷಿ ಆಗ್ತಿತ್ತು ಏನೋ ಒಂಥರ ಅಲ್ಲಿ ವಾತಾವರ್ಣ ತುಂಬ ಚೆನ್ನಾಗಿದೆ ನೋ ಏನೋ ಒಂಥರ ವಿಶಾಲವಾಗಿ ನಿಶಬ್ಧವಾಗಿ ಇರುತ್ತೆ ಅಲ್ಲಿ ಆರಾಮಾಗಿ ಕೂತ್ಕೋಬೌದು ಏನೇ ನೋವಿದ್ದರೂ ಮರಿಬೋದು ಚೆನ್ನಾಗಿದೆ ಅಲ್ಲಿ ಈಗಲು ಕೂಡ ನನ್ಗೆ ಹೋಗಬೇಕು ಅನ್ನೋ ಆಸೆ ಅಲ್ಲಿ ಅಲ್ಲಿ ಹೋದ್ರೆ ಏನೋ ಒಂಥರ ಹೊಸತನಾನೆ ತುಂಬುತ್ತೆ ಅಲ್ಲಿ ಆ ಥರ ವಾತಾವರ್ಣ ನಮಗೆ ಇಲ್ಲಿ ಯಾ ಸಿಟಿ ಒಳಗಡೆ ಸಿಗದಿಲ್ಲ ಹೊರಗಡೆ ಹೋಗ್ಬೇಕು ಅಲ್ಲಿ ಇನ್ನು ಹೋಗಿ ಸಮಾಧಾನ ಮಾಡ್ಕೊಬೇಕು ಅಷ್ಟೇ ಮತ್ತು ಈ ಹೊರ್ಗಡೆ ಪ್ರವಾಸ ಹೋಗದು ಅಂದರೆ ನಮ್ಗೆ ಹೇಗೆ ಅಂದರೆ ನನಗೆ ಚಿಕ್ಕೋಳಿದ್ದಾಗ ನಮ್ಮ ಅಜ್ಜಿ ತಾತ ಮನೆ ನನ್ನ ಅಪ್ಪ ಅಮ್ಮ ನಾನು ನನ್ನ ಅಣ್ಣ ನಮ್ಮ ಆಂಟಿ ಮುಂಬೈಯಿಂದ ಬಂದಿದ್ದರು ನಮ್ಮ ಅಮ್ಮನ ತಂಗಿ ನಮ್ಮ ಅಮ್ಮನ ತಂಗಿ ಅವ್ರ ಚಿಕ್ಕ ಮಗು ಅವ್ರ ಮಗು ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಮ್ಮ ದೊಡ್ಡಮ್ಮ ಇಲ್ಲ ದೊಡ್ಡಮ್ಮ ದೊಡ್ಡಮ್ಮನ ಮಕ್ಕಳು ಇಬ್ಬರು ಹೀಗೆ ನಾವು ಒಂದು ಗಾಡಿ ಮಾಡ್ಕೊಂಡು ಒಬ್ಬರು ಡ್ರೈವರ್ ಕರ್ಕೊಂಡು ಹೋದ್ವಿ ಅದು ಕೂಡ ಮಂಗ್ಳೂರು ಸೈಡ ಈ ಕಳಸ ಹೊರ್ನಾಡು ಧರ್ಮಸ್ಥಳ ಸುಬ್ರಹ್ಮಣ್ಯ ಫುಲ್ ದೇವ್ಸ್ಥಾನಗಳಿಗೆ ಆ ಫ್ಯಾಮಿಲಿ ಜೊತೆ ಹೋಗಿದ್ದು ಹೇಗೆ ಅನುಸ್ತು ಅಂದರೆ ತುಂಬ ಖುಷಿ ಆಯ್ತು ಆ ಪ್ರವಾಸ ನನ್ನ ಆ ಜೀವನದಲ್ಲೇ ಮರೆಯಲಾಗದಂಥ ಪ್ರವಾಸ ಹೇಗೆ ಅಂದರೆ ಅದು ಅಪ್ಪ ಅಮ್ಮನ ಜೊತೆ ಹೋಗಿದ್ವಿ ನಾವು ಇಲ್ಲಿ ಸ್ಕೂಲಲ್ಲಿ ಹೋಗ್ತಾ ಇದಿದ್ದು ಟೀಚರ್ಸ್ ಜೊತೆ ಅದು ಫ್ರೆಂಡ್ಸ್ ಜೊತೆ ಅದು ಚೆನ್ನಾಗಿ ಇರ್ತಿತ್ತು ಅದು ಒಂಥರ ಆದರೆ ಇದೇ ಒಂಥರ ಇದು ಹೇಗೆ ಅಂದರೆ ನಾನು ನಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಜೊತೆನಲ್ಲಿ ಇರ್ತಾರೆ ನಾವೇನಾದರು ಕೇಳ್ಸುದು ಕೇಳಿದ ತಕ್ಷಣ ಕೊಡಿಸ್ತಾರೆ ಅಲ್ಲಿ ಟೀಚರ್ಸ್ ಇರ್ತಾರೆ ಫ್ರೆಂಡ್ಸು ನಾವೆಲ್ಲ ಏನೋ ಒಂದು ತಗೊಬೇಕು ಅಂತ ಅದು ಯೂಸ್ ಆಗಬೇಕು ಅಂಥ ತಿಂಗ್ಸ್ ಮಾತ್ರ ಅಂಥ ವಸ್ತು ಮಾತ್ರ ತಗೊಬೇಕು ಅಂತ ಟೀಚರ್ಸು ಹಾರ್ಡ್ರು ಮಾಡ್ತಾರೆ ನಾವು ಅದನ್ನ ಮಾತ್ರ ತಗೊಬೇಕಾಗುತ್ತೆ ಇಲ್ಲಿ ಹೇಗೆ ಅಂದರೆ ನಾವೇನು ನೋಡ್ತಿವೋ ನಮ್ಗೆ ಏನು ಇಷ್ಟ ಆಗು ಅದು ಬೇಕು ಅನ್ನೋದೆಲ್ಲ ತಗೊಬೌದು ಇದು ಒಂಥರ ಆರಾಮಾಗೇ ಇತ್ತು ತುಂಬ ಇಷ್ಟನು ಆಯಿತು ಆಂಟಿ ಆಂಟಿ ಮಗು ಚಿಕ್ಕುದು ಎಲ್ಲೆ ಹೋದಾಗ ಚೆನ್ನಾಗಿತ್ತು ಅದು ಹೇಗೆ ಅಂದರೆ ನನಗೆ ತುಂಬ ಖುಷಿ ಆಯಿತು ಆರಾಮಗು ಇತ್ತು ಒಂಥರ ಹೊಸತನನ ತುಂಬ್ದಂಗೆ ಅನಿಸ್ತು ಪಾಪು ಚಿಕ್ಕ ಅವ್ಳು ಇದ್ಲು ಇನ್ನು ವನ್ ಆ್ಯಂಡ್ ಒಂದು ಏಟ್ ಮಂತ್ಸ್ ನೈನ್ ಮಂತ್ಸ್ ಅನ್ಸ್ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಮಗು ಇತ್ತು ಆ ಮಗುನ ಧರ್ಮಸ್ಥಳದಲ್ಲಿ ಮುಡಿ ಕೊಟ್ಟು ಅಲ್ಲಿಂದ ನಾವು ಕಳಸ ಹೊರ್ನಾಡು ಸುಬ್ರಹ್ಮಣ್ಯ ಆಮೇಲೆ ಶೃಂಗೇರಿ ಮತ್ತು ಇಲ್ಲಿ ಇನ್ನೊಂದು ಯಾವ್ದಪ್ಪ ಅಂದರೆ ಏನಪ್ಪ ಸೌತಡ್ಕ ಟೆಂಪಲು ಎಲ್ಲಾ ಕಡೆ ಹೋಗಿದ್ವಿ ಅದು ಕೂಡ ಖುಷಿ ಆಯಿತು ಅಪ್ಪ ಅಮ್ಮ ಎಲ್ಲಿ ಅವ್ರ ಜೊತೆ ಹೋಗಿದ್ವಲ್ಲ ಏನು ಕೇಳಿದ್ದರೂ ಕೊಡ್ಸಿದ್ದರು ಎಲ್ಲ ಇದು ಮಾಡ್ದ್ರು ಅದು ಯಾವಾಗಲು ಹೋಗಾಕೆ ಆಗಲ್ಲ ಹಿಂಗೆ ಯಾವಾಗ್ಲೋ ಒಂದ್ಸಲಿ ಹೋದಾಗ ಖುಷಿ ಆಗುತ್ತೆ ಅದು ಒಂಥರ ಹೊಸತನನೇ ತುಂಬುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಹೋದರೆ ಫ್ಯಾಮ್ಲಿ ಜೊತೆ ಹೋಗಕ್ಕೆ ನಂಗೆ ತುಂಬ ಇಷ್ಟ ಪಡ್ತೀನಿ ಈಗಂತೂ ನಾವು ಹೋಗಕ್ಕೆ ಆಗಲ್ಲ ನೋಡಿ ಅವಾಗೆಲ್ಲ ಚೆನ್ನಾಗಿ ಇತ್ತು ಇವಾಗ ಹೋಗೊಣ ಅಂದರೆ ಮಕ್ಕಳು ಮನೆ ಗಂಡ ಅಂತ ಅದು ನಾವು ಬಿಡುವು ಮಾಡ್ಕೊಂಡು ಹೋಗಬೇಕು ಅಂತ ಅನ್ಕೊಂಡು ಇದ್ದೀವಿ ಹೋಗ್ತೀವಿ ಚೆನ್ನಾಗಿ ಇರೋ ಕಡೆ ಹೋಗಬೇಕು ಹಾಂ ನನಗೆ ಮತ್ತು ಬಸ್ನಲ್ಲಿ ಒಂದ್ಸಲ ಹೋಗಿದ್ವಿ ನಾವು ಫ್ಯಾಮಿಲಿ ಆಂಟಿ ಆಂಟಿ ಮಗು ನಾನು ಎಲ್ಲ ಅದು ಒನ್ ಅದು ಪ್ರವಾ ಅದು ಆ ಕಡೆನೇ ಧರ್ಮಸ್ಥಳ ಸುಬ್ರಹ್ಮಣ್ಯ ನಾವು ತುಂಬ ಹೋಗದೆ ಆ ಕಡೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಕಡೆ ಹೋಗಿದ್ವಿ ಅದು ಬಸ್ನಲ್ಲಿ ಚೇಂಜ್ ಮಾಡ್ಕಂಡು ಚೇಂಜ್ ಮಾಡ್ಕೊಂಡು ಹೋಗಿದ್ವಿ ಅದು ಕೂಡ ಚೆನ್ನಾಗಿತ್ತು ಮತ್ತು ನಾವು ಮುಂಬೈ ಕಡೆ ಒಂದ್ಸಲ ಪ್ರವಾಸ ಹೋಗಿದ್ವಿ ಅದು ತುಂಬ ಇಷ್ಟ ಆಯಿತು ನಮಗೆ ನಾನು ಇನ್ನೂ ಒಂದು ಜಾಗಕ್ಕೆ ಹೋಗಬೇಕು ಅನ್ಕೊಂಡು ಇದ್ದೀನಿ ಸೌದತ್ತಿಗೆ ಹೋಗಕ್ಕೆ ಆಗಿಲ್ಲ ಅದು ನಮ್ಮ ಮನೆ ದೇವರು ಅಲ್ಲಿ ಹೋಗಲೇ ಬೇಕು ಅಲ್ಲಿಗೆ ಒಂದ್ಸಲ ಪ್ರವಾಸ ಮಾಡಿ ಅದನ್ನು ಕೂಡ ನೋಡಬೇಕು ನಂಗೆ ತುಂಬ ಆಸೆಯಿಂದ ಅನ್ಕೊಂಡು ಇದ್ದೀನಿ ಮುಂಬೈಗೆ ಹೋಗಿದ್ವಿ ನಾವು ಅಲ್ಲಿ ಸಿದ್ಧಿ ವಿನಾಯಕ ಒಳ್ಳೊಳ್ಳೆಯ ದೇವ್ಸ್ಥಾನಗಳು ಇದೆ ಶಿರಡಿ ಸಿದ್ಧಿವಿನಾಯಕ ಮಹಾಲಕ್ಷ್ಮಿ ವಜ್ರೇಶ್ವರಿ ಅಂಥದ್ದು ತುಂಬ ದೇವಸ್ಥಾನಗಳು ಇದೆ ಅಲ್ಲಿ ಅಲ್ಲೆಲ್ಲ ಹೋಗಬೇಕು ಅಲ್ಲೆಲ್ಲ ಹೋದ್ರೆ ಮನ್ಸಿಂಗೆ ನ್ಯಾಮ್ ನೆಮ್ದಿ ಇರುತ್ತೆ ಹೊರ್ಗಡೆ ಹೋಗಿ ಓಡಾಡ್ಕೊಂಡು ವರ್ಷಕ್ಕೆ ಒಂದು ಸಲನಾರು ಆ ಥರ ಪ್ರವಾಸ ಹೋಗಿ ಬಂದಷ್ಟು ಆರಾಮಾಗಿ ಇರುತ್ತೆ ನಮಗೆ ಹೊಸತನನು ತುಂಬುತ್ತೆ ಒಂಥರ ಉರ್ದುಂಬ್ಸ್ದಂಗೆ ಆಗುತ್ತೆ ನಮ್ಮ ಮೈಂಡು ಕೂಡ ಫ್ರೆಶ್ ಆಗುತ್ತೆ ಹೋಗ್ಬೇಕು ಆ ಥರ ವರ್ಷಕ್ಕೆ ಒಂದು ಸಲನಾದರು ಹೋಗಬೇಕು ಮಕ್ಕಳಿಗೂ ಅಷ್ಟೇ ಚೇಂಜಸ್ ಇರುತ್ತೆ ನಮಗೂ ಅಷ್ಟೇ ನಾವು ಚಿಕ್ಕ ಅವ್ರು ಇದ್ದಾಗ ನಾವು ಹೆಂಗೆ ಕಾಯ್ತಾ ಇದ್ವಿ ನಾವು ಅಲ್ಲಿ ನಮಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹಾಗೇ ನಮ್ಮ ನಮ್ಮ ಮಕ್ಕಳು ಕೂಡ ನಮ್ಮ ಪ್ರವಾಸ ಹೋಗಬೇಕು ಅಂತ ವೇಟ್ ಮಾಡ್ತಾ ಇರ್ತಾರೆ ನಮ್ಮ ಜೊತೆ ಅವ್ರ್ಗು ಆಸೆ ಇರುತ್ತೆ ನಾವು ಕರ್ಕೊಂಡು ಹೋಗಬೇಕಾಗುತ್ತೆ ಕರ್ಕೊಂಡು ಹೋ ಅವ್ರ್ಗುಗಲೇಬೇಕು ಪ್ರವಾಸದಲ್ಲಿ ನನಗಂತೂ ತುಂಬ ಇಷ್ಟ ಆಗಿದ್ದು ಅಂದರೆ ಮಂಗ್ಳೂರು ಸೈಡ್ ಟೆಂಪಲ್ಸು ಅದೊಂದು ತುಂಬ ಇಷ್ಟ ಆಮೇಲೆ ಮುಂಬೈ ಟ್ರಿಪ್ ಇದೆರಡು ನಂಗೆ ತುಂಬ ಇಷ್ಟ ಮತ್ತು ನೆಕ್ಸ್ಟ್ ಹೋಗ್ಬೇಕು ಬೇರೆ ಕಡೆ ಹೋಗೋಣ ತುಂಬ ಇಷ್ಟ ಇರೋ ಪ್ಲೇಸಸ್ ಇದೆ ಇನ್ನು ಆ ಕಡೆನು ಹೋಗೋಣ ಮಾ ನನಗೆ ತುಂಬ ಇಷ್ಟ ಆಗಿದ್ದು ಮಂಗ್ಳೂರು ಸೈಡ್ ಟೆಂಪಲ್ ಧರ್ಮಸ್ಥಳ ಸುಬ್ರಹ್ಮಣ್ಯ ಕಟೀಲು ಶೃಂಗೇರಿ ಹೋರನಾಡು ಕಳಸ ಅದ್ರಲ್ಲಿ ಅಂತೂ ಮಂಗ್ಳೂರು ಬೀಚ್ ಅಂತು ನಂಗೆ ತುಂಬ ಇಷ್ಟ ಆಯಿತು ಅಲ್ಲಿ ನೀರಲ್ಲಿ ಆಟ ಆಡದು ಅಂದರೆ ತುಂಬ ಇಷ್ಟ ಈಗಲು ಕೂಡ ಸಣ್ಣ ಮಕ್ಕಳು ಥರ ಆಟ ಆಡಬೇಕು ಅನ್ನೋ ಆಸೆ ಅಲ್ಲಿ ಹೋಗ್ಬೇಕು ಅನ್ನೊ ಆಸೆ ಒಂದು ಸಲ ಹೋಗಿರೋದು ಅಷ್ಟೇ ಅದು ಹೋಗಿರೋದು ಚಿಕ್ಕ ಹುಡ್ಗಿನಲ್ಲಿ ಸ್ಕೂಲಲ್ಲಿ ಅದು ನನ್ಗೆ ಇನ್ನು ಕೂಡ ನೆನಪಿದೆ ಎಷ್ಟೋ ವರ್ಷಗಳು ಆದರೂ ಹೋಗಬೇಕು ಅನ್ನೊ ಆಸೆ ಇದೆ ಅದು ತುಂಬ ಆರಾಮಾಗು ಆಯ್ತು ದೆನ್ ಮತ್ತು ಹೊಸತನನು ತುಂಬ್ತು ಆ ಮೈಂಡ್ ಫ್ರೆಶ್ ಆದಂಗು ಅನ್ಸುತ್ತೆ ಅಲ್ಲಿ ಹೋದರೆ ಚಿಕ್ಕ ಮಕ್ಕಳು ಥರ ಆಟ ಆಡಿ ನಮ್ಮ ಮೈಂಡ್ ಫ್ರೆಶ್ ಮಾಡ್ಕೊಂಡು ಬಂದು ನಮ್ಮ ನೋವೆಲ್ಲ ಮರೆತು ಚೆನ್ನಾಗಿ ಇರ್ತೀವಿ ಮತ್ತು ನಾನು ಹೋಗಬೇಕು ಅನ್ನೊ ಆಸೆ ಕೂಡ ಇದೆ ಹೋಗಬೇಕು ನನಗೆ ಪದೇ ಪದೇ ಯಾವಾಗಲೂ ನೆನ್ಪು ಆಗ್ತಾ ಇರುತ್ತೆ ಅದೊಂದು ನೆನಪು ಕಾಡ್ತಾ ಇರುತ್ತೆ ಅಲ್ಲಿ ಹೋಗ್ಬೇಕು ಅನ್ನೋ ಆಸೆ ಇದೆ ಸೊ ಹೋಗೋಣ ನೆಕ್ಸ್ಟು ಆ ಕಡೆನೇ ಟ್ರಿಪ್ ಹಾಕ್ಬೇಕು ಮತ್ತು ಮಂಗಳೂರು ಟೆಂಪಲ್ಲು ಮಂಗ್ಳೂರು ಬೀಚು ಆ ಕಡೆ ಎಲ್ಲ ಹೋಗಬೇಕು ಅನ್ಕೊಂಡು ಇದ್ದೀನಿ ಹೋಗೊಣ